ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಂತ ಬಂದಾಗ ಸ್ಥಳ ವೀಕ್ಷಣೆಗೆ ಪ್ರವಾಸಿಗರು ಬರುತ್ತಾರೆ ಹಾಂ ಬರುತ್ತಾರೆ ಬೇಜಾನ್ ಜನ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಏಕೆಂದರೆ ಗೊರವನಹಳ್ಳಿಯಲ್ಲಿ ಇರುವಂತಹ ಮಹಾಲಕ್ಷ್ಮೀ ದೇವಸ್ಥಾನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಲ್ಲಿರುವಂತಹ ಮಹಾಲಕ್ಷ್ಮೀ ದೇವಸ್ಥಾನ ತುಂಬ ಸುಂದರವಾದ ದೇವಸ್ಥಾನ ತುಂಬ ವಿಜೃಂಭಣೆ ದೇವಸ್ಥಾನ ತುಂಬ ಶಕ್ತಿಶಾಲಿ ಆದಂತಹ ಅಮ್ಮನವರ ಲಕ್ಷ್ಮೀ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ಅಮ್ಮನವರ ಲಕ್ಷ್ಮೀ ದೇವಸ್ಥಾನಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ದೇ ಲಕ್ಷ್ಮೀ ದೇವಸ್ಥಾನಕ್ಕೆ ನೋಡಲು ಬರುತ್ತಾರೆ ಅಂತಾನೆ ಹೇಳ್ಬೋದು ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಪವಾಡ ಲಕ್ಷ್ಮೀ ತಾವು ಹೇಳಿದ್ದು ಕೇಳಿದ್ದನ್ನೆಲ್ಲ ಬೇಡಿಕೊಂಡರೆ ಕೊಡುತ್ತಾಳೆ ಎಂದು ಎನ್ನುವ ಶುಭ ಸಂಕೇತ ಇಲ್ಲಿ ಇರುವಂತಹ ತೀತ ಜಲಾಶಯ ಇಲ್ಲಿ ಇರುವಂತಹ ಲಕ್ಷ್ಮೀ ದೇವಸ್ಥಾನ ಅಮ್ಮನವರನ್ನು ನೋಡೋದಕ್ಕೆ ಬಂದೇ ಬರ್ತಾರೆ ಮತ್ತೊಂದು ದೇವ ಇದೊಂದು ಪ್ರೇಕ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು ತುಂಬ ಸುಂದರವಾದದ್ದು ಮತ್ತು ಇನ್ನೊಂದು ಈ ಪ್ರೇಕ್ಷಣೀಯ ಸ್ಥಳ ಅಂತ ಬಂದಾಗ ಕರ್ ಕರ್ನಾಟಕದಲ್ಲಿ ಇರುವ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವಂತಹ ಮಧುಗಿರಿ ಏಕಶಿಲಾ ಬೆಟ್ಟ ಇದು ಪ್ರಪಂಚದಲ್ಲಿ ಇರುವಂತಹ ಒಂದೇ ಕಲ್ಲಿನ ಏಕಶಿಲಾ ಬೆಟ್ಟ ಇಡೀ ಪ್ರಪಂಚಕ್ಕೆ ಒಂದೇ ಮಾತ್ರ ಇರೋದಿದು ತುಮ್ಕೂರು ಜಿಲ್ಲೆಲಿ ಇದು ನಮ್ಮ ತುಮ್ಕೂರು ಜಿಲ್ಲೆಗೆ ಹೆಮ್ಮೆ ಅಂತಾನೆ ಹೇಳ್ಬೋದು ಈ ತುಮ್ಕೂರು ನಮ್ಮ ಜಿಲ್ಲೆಗೆ ಹೆಮ್ಮೆ ಅಂತಾನೆ ಹೇಳ್ಬೋದು ಏಕಶಿಲಾ ಬೆಟ್ಟ ಮಧುಗಿರಿಯಲ್ಲಿ ಇರೋವಂಥದ್ದು ಏಕಶಿಲಾ ಬೆಟ್ಟ ಇದನ್ನು ನೋಡಲು ಪ್ರವಾಸಿಗರು ವಿದೇಶಗಳಿಂದ ಬರುತ್ತಾರೆ ಇದು ಒಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಹೆಮ್ಮೆಯಾದ ಸಂಗತಿ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ